ಈವಾಗ ಒಂದು ಹೂವಿನ ಗಿಡವನ್ನು ನೆಟ್ಟರೆ ಅದಕ್ಕೆ ಪಾತಿ ಮಾಡಿ ಗೊಬ್ಬರವನ್ನು ಸ್ವಲ್ಪ ಹಾಕಿ ಕೆಮ್ಮಣ್ಣು ಗೊಬ್ಬರ ಚೂರು ಮರಳು ಇವಿಷ್ಟನ್ನೂ ಸೇರಿಸಿ ಗಿಡವನ್ನು ನೆಟ್ಟು ಸ್ವಲ್ಪ ದಿವಸ ಮಾಕ್ದಂಗೆ ಸ್ವಲ್ಪ ನೀರಾಕಿ ಅಥವಾ ಮೂರು ದಿವಸದ್ಮೇಲೆ ಸ್ವಲ್ಪ ನೀರಾಕಿದ್ರೆ ಆ ಗಿಡ ಸ್ವಲ್ಪ ಪ್ರ ಅಭಿವೃದ್ಧಿಯಾಗಿ ಬರುತ್ತದೆ ಮತ್ತು ಅದಕ್ಕೆ ಇದು ಜಾಸ್ತಿ ನೀರಾಕಿದ್ರೆ ಅದಲ್ಲೇ ಕೊಳಿತಾ ಇರ್ತೈತೆ ಮತ್ತು ನಮ್ಮ ಗಿಡಗಳನ್ನು ನಮ್ಮ ಏನು ಮಾಡಬೇಕು ಅಂತ ಕೇಳ್ತೀರಲ್ಲ ಅದನ್ನು ಚೆನ್ನಾಗಿ ಪೋಷಣೆ ಮಾಡಿ ಮಾಡಬೇಕು ಮತ್ತು ಗಿಡಗಳೆಲ್ಲ ಒಟ್ಟಿಗೆ ಮಲ್ಲಿಗೆ ಗಿಡ ಹೂ ಗಿಡ ಕೆ ಕಾಟೂರ ಗಿಡಗಳು ಕನಕಾಂಬ್ರ ಗಿಡಗಳು ಇವೆಲ್ಲ ಹಾಕಿ ಮತ್ತು ಒಳಗಡೆಯಿಂದ ಬೆಳೆಸಿ ಅದಕ್ಕೆ ಪೋಷಣೆ ಮಾಡಿ ನೀರು ಹಾಕಿದ್ರೆ ಚೆನ್ನಾಗಿ ಅಭಿವೃದ್ಧಿಯಾಗಿ ಬೆಳಿತದೆ ಅವುಕ್ಕಾಗಾಗ ಸ್ವಲ್ಪ ಗೊಬ್ಬರಗಳು ಸೇರ್ಸಿದ್ರೆ ಮತ್ತು ಚೆನ್ನಾಗಿ ಬೆಳಿತವೆ ಅದು ಕಾಯಿಪಲ್ಲೆಗಳಾದ್ರೂ ಅಷ್ಟೇಯೇ ಅವು ಕೂಡ ಹಾಗೆಯೇ ತಹಕವಾಗಿ ಕಾದು ಸಸಿಸ್ಬೇಕು ನೋಡಿಕೊಂಡು ನೋಡಿಕೊಂಡು ಗೊಬ್ಬರ ಹಾಕಿ ನೀರು ಹಾಕಿ ಬೆಳ್ಸಿದ್ರೆ ಒಳ್ಳೆಯ ಕಾಯಿಪಲ್ಲೆ ನಮಗೆ ಸಿಗುತ್ತೆ ಒಂದು ಒಳ್ಳೆಯ ಹೂಗಳು ಸಿಗುತ್ತೆ ಹೂವು ಮತ್ತು ಕಾಯಿಪಲ್ಲೆಗಳು ಸಿಗುತ್ತಲ್ಲ ಅದನ್ನು ತೆಗೆದುಕೊಂದು ಅಡುಗೆಗೆ ಬಳಸಿದ್ರೆ ಒಳ್ಳೆಯ ರುಚಿಯಾದಂಥ ಸಾಂಬಾರುಗಳಾಗುತ್ತೆ ಮತ್ತು ಹೂವು ಗಿಡಗಳಾಯಿತು ಇನ್ನೇನು ಸಹ ಹಣ್ಣುಗಳು ಬಳಕೆಗೆ ದೊಡ್ಡ ದೊಡ್ಡ ಮರಗಳಾಗುತ್ತವೆ ಅವುಕ್ಕೆ ಸಗಕ್ನವಾಗಿ ತೆಂಗಿನ ಸಸಿ ನೆಟ್ಟಿದ್ದರೆ ಅವಕ್ಕೂ ಪಾತಿ ಮಾಡಿ ತೆಂಗಿನ ಸಸಿ ನೆಟ್ಟಿ ಇದು ಮಾಡಿದರೆ ಅದಕ್ಕೆ ಪೋಷಣೆ ಮಾಡಿ ನಾವು ಸರಿಯಾಗಿ ಗೊಬ್ಬರ ಹಾಕಿ ನೀರಾಕಿ ಆಗಾಗ ನೋಡಿಕೊಂಡ್ರೆ ಒಳ್ಳೆಯ ಫಲ ಬಿಡುತ್ತದೆ ಒಬ್ಬ ಗಂಡು ಮಗ ಇದ್ದ ಸಲಹೆಯಂತೆ ಆ ಫಲ ಕೊಡುತ್ತವೆ ಆ ತೆಂಗಿನ ಮರಗಳು ನಮಗಾಗಿ ಹಣ್ಣು ಹಂಪಲುಗಳು ಮಾವಿನ ತೋಪುಗಳು ಬೆಳೆಸಿದರೂ ಅವು ಹಾಗೆ ಮಾಡಿ ಬೆಳೆಸಿದರೆ ಒಳ್ಳೆಯ ಫಲಭರಿತವಾದಂಥ ಹಣ್ಣುಗಳು ಬಿಡುತ್ತವೆ ಹೊರಗಡೆ ಮಾರಿದ್ರೂ ನಮಗೂ ಅಭಿವೃದ್ಧಿಯ ಕಾಸು ಸಿಗುತ್ತೆ ನಮ್ಮ ಜೀವನವೂ ನಡೆಯುತ್ತೆ ಸರ್ ಅಷ್ಟು ಹಣ್ಣುಗಳು ಮಾಡಿದರೆ ಏನು ಕಿಸ್ಲೆ ಹಣ್ಣು ಅವೆಲ್ಲ ನಾವು ನೋಡಿರುವುದಿಲ್ಲ ಇದನ್ನೇ ಮಾರೋದು ಮಾವಿನ ತೋಪು ನೋಡಿದ್ದೀವಿ ತೆಂಗಿನ ಮರ ನೋಡಿದ್ದೀವಿ ಇನ್ನೂ ಕಿತ್ತಲೆ ಹಣ್ಣು ಮಾವು ಬೇವು ಅವು ಎಲ್ಲ ನಾವು ಗೊತ್ತಿಲ್ಲ ಸರ್ ಅದು ಮಾಡೋದು ಈ ಕಡೆ ಕೊಡಿ